ಹಲೋ ನಾನು ವಿಜ್ಞೇಶ್ ಗುನ್ಗ್ ಅಂತೇಳಿ ನನಗೆ ಒಂದು ಕಡೆ ಟೂರ್ಗೆ ಹೋಗ್ಬೇಕಿತ್ತು ನಿಮ್ಮ ಕಾರ್ ಬುಕ್ ಮಾಡ್ಬೇಕಿತ್ತು ನಾ ನೀವು ಎಲ್ಲಿವರೆ ಯಾವ್ಯಾವ ಪ್ಲೇಸಿಗೆ ಹೋಗ್ತಿರೊ ನೀವು ಟೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಹಾಂ ಹಾಂ

ಸುಮಾರು ಕಡೆ ಇದೆಯಲ ಹಾಂ ನಾವು ಭಟ್ಕಳ ಮತ್ತು ಮುರುಡೇಶ್ವರ ಹೋಗುವ ಹೋಗ್ಬೇಕಿತ್ತು ನಾವು ಇಲ್ಲಿ ಹಳ್ದಿಪುರದಿಂದ ಹಾಂ ಹಳ್ದಿಪುರ ಇಂದಾ ಹಾಂ ಒಂದೆ ದಿನ ಟ್ರಿಪ್ ನಾವಷ್ಟು ಟೋಟಲ ಹದ್ನೆಂಟು ಮಂದಿ ಇದೀವಿ ಹದ್ನೆಂಟು ಮಂದಿಲೀ ಎಷ್ಟು ಆಗ್ತದೇನೊ ಅಮೌಂಟ್ ಇಲ್ಲಿ ಹಳ್ದಿಪುರದಿಂದಾ ಮುರುಡೇಶ್ವರ ಭಟ್ಕಳ ಟಿ ಟಿ ಮಾಡ್ಬೇಕಾಗ್ತದ ಹಾಂ ಅಡ್ಡಿಲ್ಲ ನಾವು ಎಕ್ಸ್ಟ್ರಾ ಕ್ಯಾಬ್ ಬುಕ್ ಮಾಡ್ಲಿಕ್ಕೆ ಆಗೋದಿಲ ಇದೀಗ ನಿಮ್ಮ ಸಪ್ರೇಟ್ ಸಪ್ರೇಟ್ ಕಾರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ್ ಹಾಂ ಅದು ಎರಡು ಕಾರ್ ಬುಕ್ ಮಾಡಿ

ಇಲ್ಲ ಬೇಡ ಅದು ಎರಡು ಕಾರೇ ಬುಕ್ ಮಾಡ್ಬಿಡಿ ಹೋಗೋದಿತ್ತು ಹಾಂ ಅಡ್ಡಿಯಿಲ್ ನಾ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬರೋದು ಹಾಂ ಮಧ್ಯಾಹ್ನ ಮದ್ದೆ ಮಧ್ಯಾಹ್ನ ಬರೋದು ಮುಗಿತದೆ ಅಲ್ರಿ

ಆಯಿತು ನೀವು ನಿಮ್ದು ಪಿಕ್ಸ್ ಮಾಡ್ತೆ ಹಾಗದ್ರೆ ಹ್ಞೂ ಬನ್ನಿ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿರಿ ಹಾಂ ಹತ್ತು ಗಂಟೆಗೆ ಅದು ಹಳ್ದಿಪುರದಲ್ಲಿ ಇರಿ ಓ ಕೆನ ಆಯಿತು ತ್ಯಾಂಕ್ಸ್ ಅಣ್ಣ ಹ್ಞೂ